ಹಲೋ ಹಲೋ ಹಾಂ ಇದೂ ಹೋಟೆಲ್ ಸಂತೃಪ್ತನಾ ಹಾಂ ಸರ್ ನಾನು ಇಲ್ಲೇ ಧಾರವಾಡದಿಂದ ಮಾಲತಿ ಅಂತ ಮಾತಾಡೋದು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಅದ ಎರಡು ದಿವ್ಸದ್ದು ಫಂಕ್ಷನ್ ಅದ ಸೊ ಅದಕ್ಕೆ ನಾವು ಕೆಲವೊಂದಿಷ್ಟು ಐಟಮ್ಸ್ ನಾವು ಆರ್ಡರ್ ಮಾಡಬೇಕಾಗಿತ್ತು ಅದಕ್ಕೆ ಬ್ರೇಕ್ಫಾಸ್ಟಿಗೆ ಏನೇನು ಸಿಗ್ಬೌದು ಮತ್ತು ಲಂಚಿಗೆ ಏನೇನು ಸಿಗ್ಬೌದು ಸ್ವಲ್ಪ ನೀವು ಹೇಳಿದರೆ ಚಲೋ ಆಗ್ತದೆ ಇದು ನಮಗೆ ಟ್ವೆಂಟಿ ಏಯ್ಟ್ ಆ್ಯಂಡ್ ಟ್ವೆಂಟಿ ನೈನ್ತ್ ಜ್ಯಾನ್

ಹೌದು ಹೌದು ಮಾ ಏಯ್ಟ್ ತರ್ಟಿ ಅಂದರೆ ನಮಗೆ ಬ್ರೇಕ್ಫಾಸ್ಟ್ ಬೇಕು ನಾವು ಸಾಧಾರಣ ಫಿಫ್ಟೀನ್ ಮೆಂಬರ್ಸ್ ಆಗ್ತೀವಿ ಸರ್ ಮಸಾ ಮಸಾಲೆ ದೋಸೆ ಪೂರಿ ಇಂಥದೇನ್ರಿ ಐತಿ ಕೊಡ್ತೀರೇನು ನೀವು

ಅಚ್ಛಾ ಒಂದು ಕೆಲಸ ಮಾಡಿರಿ ಹಂಗಾದ್ರೆ ನಮಗೆ ಟ್ವೆಂಟಿ ಏಯ್ತ್ ಜ್ಯಾನ್ವರಿಗೆ ಹದಿನೈದು ಪ್ಲೇಟ್ ಪೂರಿ ಮತ್ತು ಅದ್ರ ಜೊತೆ ಸಾಗು ಹಾಂ ಆಮೇಲೆ ಟ್ವೆಂಟಿ ನೈನ್ತ್ ಜ್ಯಾನ್ವರಿ ಬೆಳಿಗ್ಗೆ ನಮಗೆ ಫಿಫ್ಟೀನ್ ಅಂದ್ರೆ ಹದಿನೈದು ಎರಡಲೇ ತಲೆಗೆ ಎರಡರಂತೆ ಮಸಾಲೆ ದೋಸೆ ಮತ್ತು ಇದು ಚಟ್ನಿ ಅಂದರೆ ಮೂವತ್ತು ಮೂವತ್ತು ಮಸಾಲೆ ದೋಸೆ ಚಟ್ನಿ ಇದನ್ನು ನೀವು ಮನೆಗೆ ಕೊಟ್ಟು ಕಳಿಸ್ತೀರಾ ಹೌದಾ ಹೌದು ಹೌದು ಓಕೆ ಲಂಚ್ನಲ್ಲಿ ನೋಡಿರಿ ನಮಗೆ ಪುಲಾವ್ ಮತ್ತು ಮೊಸರು ಅನ್ನ ಪಾಪಡ ಪಿಕಲ್ಸ ಹಾಂ ವರ್ಕಿಂಗ್ ಲಂಚ್ ಥರಾನೇ ಬೇಕು ಹಾಂ ಓಕೆ ಒಂದು ಕೆಲಸ ಮಾಡಿರಿ ಹಾಗಾದ್ರೆ ಟ್ವೆಂಟಿ ಏಯ್ತಕ್ಕೆ ಮೂವತ್ತು ಚಪಾತಿ ಪುಲಾವ್ ಮತ್ತು ಮೊಸರು ಅನ್ನ ಇಷ್ಟು ಕಳಿಸ್ರಿ ಹಾಂ ಮತ್ತು ಪ ಚಪಾತಿ ಜೊತೆ ಒಂದು ಪಲ್ಯನೂ ಬೇಕಲ್ಲ ಹಾಂ ಆದಷ್ಟು ಬಟಾಟೆ ಭಾಜಿನೇ ಇರಲಿ ಹಾಂ ಓಕೆ ಆಮೇಲೆ ಟ್ವೆಂಟಿ ನೈನ್ತಕ್ಕೆ ಮಾತ್ರ ಬರಿ ಪುಲಾವ್ ಮತ್ತು ಮೊಸರನ್ನ ಸಾಕು ಹಾಂ ಓಕೆ

ಟೀ ಕಾಫೀ ಬೇಡ ಅದೇನು ಬೇಡ ಆಯ್ತು ಆಯ್ತು ಓಕೆ ಹಾಂ ರೈಟ್